ನಮಸ್ಕಾರ ಸಾರ್ ನನ್ನ ಎಸ್ರು ಪ್ರವೀಣ್ ಅಂತ ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದು ನಾನು ಊಟದ ಬಗ್ಗೆ ಒಂದು ಪಾರ್ಸಲ್ ಕೊಡಕ್ಕೆ ಆರ್ಡ್ರ ಮಾಡಿದ್ದೆ ಸ್ವಿಗ್ಗೀಲಿ ಅವನ್ ನಂಗೆ ಹೇಳಿದ್ ಟೈಮ್ಗೆ ನಾನು ಆರ್ಡ್ರ ಮಾಡಿದಾಗ ಅವನು ಕೊಟ್ಟಿದ್ದ ಟೈಮು ನನಗೆ ನಲ್ವತ್ತು ನಿಮಿಷ ಆದರೆ ನೋಡ್ತಾ ಇದ್ದೀನಿ ನಲ್ವತ್ತು ನಿಮಿಷ ಆಯಿತು ಒನ್ ಅವರ್ ಆಯಿತು ಬಂದಿಲ್ಲ ಒನ್ ಅವರ್ ಆಯಿತು ಒನ್ ಅವರ್ ಆದ ಮೇಲೆ ಫೋನ್ ಮಾಡಿದೆ ಫೋನ್ ಮಾಡಿದೆ ಬರ್ತೀನಿ ಸರ್ ಅಲ್ಲಿ ಬರ್ತಾ ಇದ್ದೀನಿ ಇಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ದ ಸರಿ ಅಂತ ನೋಡಿದೆ ಒಂದು ಅವರ್ ನೋಡಿದೆ ಒಂದುವರೆ ಅವರ್ ನೋಡಿದ್ವಿ ಬರಲೇ ಇಲ್ಲ ಆಮೇಲೆ ಮತ್ತು ಫೋನ್ ಮಾಡಿದೆ ಮತ್ತೆ ಫೋನ್ ಮಾಡಿದೆ ಫೋನ್ ಪಿಕ್ ಮಾಡ್ಲಿಲ್ಲ ಇನ್ನೊಂದು ಸಾರಿ ಮಾಡಿದೆ ಆವಾಗೂ ಕು ಪಿಕ್ ಮಾಡಲಿಲ್ಲ ಫೋನ್ ಆಮೇಲೆ ಏನು ಮಾಡೋದು ನಾಲ್ಕು ಸಾರಿ ಪಿಕ್ ಮಾಡಿದೆ ಐದನೇ ಸಾರಿ ಫೋನ್ ಪಿಕ್ ಮಾಡಿದ ಫೋನ್ ಪಿಕ್ ಮಾಡ್ಬಿಟ್ಟು ಬರ್ತಿನ್ ಸಾರ್ ಬರ್ತಿನ್ ಸಾರ್ ಅಂದ ಈಗ ಮತ್ತೆ ಬಂದಿಲ್ಲ ಮತ್ತೆ ಲೇಟಾಗಿ ಎರಡು ಅವರಿಗೆ ಬಂದ ಎರಡು ಅವರಿಗೆ ಬಂದ ಎರಡು ಅವರ್ ಬಂದಮೇಲೆ ಏನಪ್ಪಾ ಹಿಂಗಾಯ್ತು ಯಾಕೆ ಇಷ್ಟೊತ್ತು ಕೊಟ್ಟಿದ್ದ ಟೈಮಿಂಗ್ಸ್ ಏನು ನೀನು ಬಂದಿರೋದು ಯಾವಾಗ ಅಂತ ಕೇಳಿದ್ರೆ ನನಗೆ ಆ ಹಂಗಾಗೋಯ್ತು ಹಿಂಗಾಗೋಯ್ತು ಗಾಡಿ ಕೆಟ್ಟೋಯ್ತು ಅದು ಇದು ಅಂತ ಬೇರೆ ಬೇರೆ ಬೇರೆ ಬೇರೆ ಕೆಟ್ಟ ಮಾತನ್ನೆಲ್ಲ ಬಯ್ಯೋಕ್ಕೆ ಶುರು ಮಾಡಿದ ಏನು ಮಾಡೋದು ಅವಾಗ ಆವಾಗ ನಾನು ಏನೂ ಮಾಡೋಕ್ಕಾಗಿಲ್ಲ ಸರಿ ಅಂತ ಅವರು ಅವ್ರ ಇದಕ್ಕೆ ನಾನು ಒಂದು ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿದಾಗ ಅವರೂ ಹಿಂಗೆ ಹೇಳ್ತಾರೆ ಬಂದಿದ್ದಾನೆ ನೋಡಿ ಸರ್ ಬಂದಿದ್ದಾರೆ ಬಂದಿದ್ದಾರೆ ಅಂತ ಹೇಳ್ತಾನೇ ಇದ್ದರು ಆಮೇಲೆ ಏನೂ ಮಾಡೋಕ್ಕಾಗಿಲ್ಲ ಆಮೇಲೆ ನೋಡಿದ್ರೆ ಬುಕ್ ಮಾಡಿದ್ದು ಟೈಮಿಂಗ್ಸು ನನ್ನ ಹತ್ರ ಡೀಟೇಲ್ಸು ಎಲ್ಲ ಇತ್ತು ನಾನು ನೋಡಿ ಸರ್ ನಮ್ಮ ಹತ್ರ ಎಲ್ಲ ಡೀಟೈಲ್ಸ್ ಇದೆ ಫೋನಲ್ಲಿದೆ ಆಲ್ರಡಿ ನಾನು ಬೇಕಾದ್ರೆ ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ ಅಂತ ಹೇಳ್ದೆ ಹೇಳದ್ರೆ ಅವನ್ಗೇನು ಮಾ ಏನು ಹೇಳ್ದ್ರುನು ಅದನ್ನೇ ಹೇಳ್ತಾನೆ ಬೇರೆ ಬೇರೆ ಮಾತುಗಳೆಲ್ಲ ಮಾತಾಡ್ತಾನೆ ಏನೂ ಮಾಡಕ್ಕಾಗಿಲ್ಲ ಅವು ನಿಮ್ಮ ಒಂದು ಸರ್ವಿಸ್ ನನಗೆ ಚೆನ್ನಾಗಿಲ್ಲ ದಯವಿಟ್ಟು ನಿಮ್ಮ ಸ ನಿಮ್ಮ ಸರ್ವಿಸ್ ನಾನು ರ್ ರದ್ದು ಮಾಡ್ತೀನಿ ಇನ್ನು ಮೇಲೆ ಬುಕ್ ಮಾಡೋದೇ ಇಲ್ಲ ನಿಮ್ಮ ಹತ್ರ ಅವ್ರ ಮೇಲೆ ಇಲ್ಲಾಂದರೆ ಆ್ಯಕ್ಷನ್ ತಗೊಳ್ಳಿ ಕರೆಕ್ಟಾಗಿ ಸರ್ವಿಸ್ ಕೊಡೊಂಗಿದ್ರೆ ಮಾತ್ರ ನಿಮ್ಮ ಕಂಪ್ನಿಗೆ ನಾವು ಆರ್ಡ್ರ ಮಾಡ್ತೀವಿ ಬುಕ್ ಮಾಡ್ತೀವಿ ಫುಡ್ಡು ಇನ್ನೇನೂ ಮಾಡೋಕ್ಕಾಗಲ್ಲ ಇಲ್ಲ ಅಂದರೆ ಇಂಥವರಿದ್ದರೆ ನಾವು ಹೊಟ್ಟೆ ಹಸ್ ನಾವು ಈ ಥರ ಮಾಡವ್ರೆ ಅಂತ ನಾವು ಬೇರೆ ಕಡೆ ಕಂಪ್ಲೇಂಟ್ ಮಾಡ್ತೀವಿ ಕಂಪ್ಲೇಂಟ್ ಮಾಡಿ ನಮ್ಗೆ ಆಗ